ರನ್ನಿಂಗನ್ನು ನಾನು ಹವ್ಯಾಸವಾಗಿ ಅಥವಾ ವೃತ್ತಿಯಾಗಿ ಅದನ್ನು ತೆಗೆದುಕೊಳ್ಳಿಲ್ಲ ಯಾಕೆಂದ್ರೆ ಶಾಲಾಕಾ ಶಾಲೆಗೆ ಹೋಗೋ ಸಮಯದಲ್ಲಿ ಮಾತ್ರ ರನ್ನಿಂಗ್ ಮಾಡ್ತಿದ್ದೆವು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೆವು ಆದರೆ ದೊಡ್ಡವರಾದಮೇಲೆ ಅದರ ಬಗ್ಗೆ ನಾವು ಹೆಚ್ಚು ಆಸಕ್ತಿ ತೆಗೆದುಕೊಳ್ಳಿಲ್ಲ ಆದರೆ ರನ್ನಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಉಂಟು ಯಾಕೆಂತೇಳಿದ್ರೆ ರನ್ನಿಂಗ್ ಮಾಡೋದ್ರಿಂದ ಹಾರ್ಟಿನ ಒಂದು ಆರೋಗ್ಯಕ್ಕು ಒಳ್ಳೆಯದು ಕೈ ಕಾಲುಗಳಿಗೆ ಸಹ ಒಂದು ಆರೋಗ್ಯ ಸಿಗ್ತದೆ ಮಾನಸಿಕವಾಗಿಯು ಕೂಡ ಒಂದು ನೆಮ್ಮದಿ ಸಿಗ್ತದೆ ರನ್ನಿಂಗಿನಲ್ಲಿ ಇದೆಲ್ಲ ರನ್ನಿಂಗ್ ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಆದರೆ ಅದನ್ನೇ ಹವ್ಯಾಸವಾಗಿ ನಾನು ತೆಗೆದುಕೊಳ್ಳಲಿಲ್ಲ